ನಾನು ರೀಸೆಂಟಾಗಿ ನಮ್ಮ ಫ್ರೆಂಡ್ಸ್ ಜೊತೆ ನಾನು ಒಂದು ಟ್ರಿಪ್ಪಿಗೆ ಹೋಯಿದ್ದೆ ಅದು ಸಣ್ಣ ಟ್ರಿಪ್ಪು ಒಂದು ನಾ ನಾಲ್ಕು ಐದು ದಿವ್ಸ ಮಟ್ಟಿಗೆ ಸೇ ರೀಸೆಂಟಾಗಿ ಗೋವಾಕ್ಕೆ ಹೋಗಿದ್ದೆ ಒಂದು ಒಂದು ಐದು ಆರು ದಿವ್ಸ ಎಲ್ಲ ಐದು ಆರು ಜನ ಫ್ರೆಂಡ್ಸ್ ಸೇರಿ ಒಟ್ಟು ಎಲ್ಲ ಎಂಜಾಯ್ ಮಾಡ್ಕೊಂಡ್ಬಂದ್ವಿ ಆಮೇಲೆ ಅಲ್ಲಿ ಗೋವಾದಾಗೆ ಹೋಗಿದ್ದೇ ಸ್ವಲ್ಪ ಹುಡುಗರು ಶಿಪ್ಪಿಂಗ್ಗೆ ಮತ್ತು ಬೋಟಿಂಗ್ಗೆ ಮತ್ತು ಇದು ಇದರಲ್ಲಿ ಹೋಗಿದ್ವಿ ಸ್ಕೈ ರೆಕ್ಕಿಂಗು ಹೈಕಿಂಗ್ ಇದರಲ್ಲಿ ಕೆಲವೊಂದು ಆ್ಯಕ್ಟಿವಿಟಿ ವಾಟ್ರ್ ಆ್ಯಕ್ಟಿವಿಟೀಸೆಲ್ಲ ತುಂಬ ಮಾಡಿದ್ವಿ ಅದಾದ ನಂತರ ದಾಂಡೇಲಿ ಕೂಡ ಹೋಗಿದ್ವಿ ದಾಂಡೇಲಿಯಲ್ಲಿ ವಾಟ್ರ್ ರಾಫ್ಟಿಂಗು ಅದು ಬೋಟಿಂಗು ಕ್ಯ ಕೆಲವೊಂದು ವ್ಯಾಕ್ಟಿವಿಟೀಸೆಲ್ಲ ಮಾಡಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಅದಾದ ನಂತರ ಇಲ್ಲಿ ಫ್ರೆಂಡ್ಸ್ ಫ್ರೆಂಡ್ ಜೊತೆ ಸುತ್ತಾಡಲಿಕ್ಕೆ ನಾನು ತುಂಬ ಜಾಗಕ್ಕೆ ಹೋಗಿದ್ದೆ ಯಾವಾಗಂದರೆ ರೀಸೆಂಟಾಗಿ ನಾವು ಮತ್ತೆ ಬ್ಯಾಂಗ್ಳೂರೆಲ್ಲ ವಿಝಿಟ್ ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ ತುಂಬಾ ಜಾಗಕ್ಕೆ ಎಲ್ಲ ಹೋಗಿದ್ದೀನಿ ನಾನು ಸಾ ಬ್ಯಾ ಬೆಂಗ್ಳೂರಿಗೆ ಹೋಗಿದ್ದಾಗ ಯಾ ಬ್ಯೆ ವಿಧಾನಸೌಧ ಮತ್ತು ಇದು ಬನ್ನೇರುಘಟ್ಟ ಪಾ ವೈಲ್ಡ್ಲೈಫ್ ಸಾಂಚುರಿ ಇದು ಈ ಥರ ಕೆಲವೊಂದು ಎಲ್ಲ ಜಾಗಗಳನ್ನು ನೋಡ್ಕೊಂಡ್ಬಂದೆ ನ ಇದರಲ್ಲಿ ಬ್ಯ ಬೆಂಗ್ಳೂರಿಗೆ ಹೋಗಿದ್ದಾಗ ಸ್ ತುಂಬ ಕಡೆ ಸುತ್ತಾಡೋದು ಅಥವಾ ಅಲ್ಲಿ ಅಲ್ಲಿ ಟ್ರಾವ್ಲಿಂಗ್ ಹೋಗಿದ್ದಾಗ ಸೊ ಅಲ್ಲಿ ಎಲ್ಲ ನಾನು ಹೋಗ್ತಿದ್ದಿದ್ದು ಬೈ ಬ್ ಬರೀ ಟ್ರೇ ಟ್ರೇ ಇದು ಮೆಟ್ರೋ ಇದರಿಂದ ಹೋಗ್ತಿದ್ದೆ ಅಲ್ಲಿ ಇಯ ಮೆಟ್ರೋದಿಂದ ಮೆಟ್ರೋ ಯೂಸ್ ಮಾಡ್ದಾಗ್ಲೂ ನಂಗೆ ಅದು ತುಂಬಾ ಖುಷಿ ಆಗಿತ್ತು ಆಮೇಲೆ ಹತ್ರ ಯೂಬರು ಮತ್ತು ಓಲ ಈಝಿಯಾಗಿ ನಮಗೆ ಸಿಕ್ತಿತ್ತು ಕಾ ಹೋಗ್ಲಿಕ್ಕೆ ಎಲ್ಲ ಎಲ್ಲಾದ್ರೂ ಸ್ಪಾಟಲ್ಲೇ ಕ್ಯಾ ಆನ್ ಸ್ಪಾಟಲ್ಲೇ ಬುಕ್ಕಿಂಗೆಲ್ಲ ಮಾಡ್ಕೊಂಡು ಟ್ರಾವೆಲ್ ಮಾಡ್ಬೋದಾಗಿತ್ತು ಅದು ಆದ ನಂತರ ನಾ ನಾ ಮತ್ತೆ ನಮ್ಮ ಇಂಡಿಯಾದಾಗೆ ನಾನು ತಾಜ್ಮಹಲ್ ಕೂಡ ಹೋಗಿದ್ದೆ ಅದು ರೀಸೆಂಟಾಗಿ ಅಲ್ಲಿ ನನ್ನ ನನಗೆ ಒಂದು ಆರ್ಮಿ ಪ್ರೋಗ್ರಾಮ್ಗೆ ಹೋಗಿದ್ದಾಗ ಅಲ್ಲಿ ಕರೆದಿದ್ರು ಅವಾಗ ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೆ ತಾಜ್ಮಹಲನ್ನು ನೋಡ್ಕೊಂಡ್ಬಂದೆ ಒಂದು ಸಾರಿ ಮತ್ತು ಇದು ಇದು ಕೂಡ ಹೋಗಿದ್ದೆ ಎಲ್ಲಿ ಮುಂಬೈ ಕೂಡ ಹೋಗಿದ್ದೆ ಮುಂಬೈಯಲ್ಲಿ ಮುಂಬೈಯಲ್ಲಿ ನೋಡಿದ್ದು ನಾನು ಅಲ್ಲಿ ತಾಜ್ ಓಟೆಲ್ ನೋಡಿದೆ ಮತ್ತು ಅಲ್ಲಿ ಮುಂಬೈ ಗೇಟ್ ವೇ ಆಫ್ ಇಂಡಿಯಾ ಅದೊಂದು ನೋಡಿದೆ ಆಮೇಲೆ ಕೆಲ್ವೊಂದು ಮ್ಯೂಝಿಯಮ್ಗೂ ಹೋಗಿದ್ದೆ ಅಲ್ಲಿ ಎಲ್ಲ ತುಂಬ ಅಡ್ಡಾಡ್ಕೊಂಡ್ಬಂದೆ ಅದಾದ ನಂತರ ರೀಸೆಂಟಾಗಿ ನಾನು ಹೋಗಿದ್ದು ಮತ್ತು ಕೇರಳಕ್ಕೆ ಒಂದು ಹೋಗಿದ್ದೆ ಕೇರಳ ಅಲ್ಲಿ ಇಂಡಿಯಾಸ್ ಬಿಗ್ಗೆಸ್ಟು ವಂಡ್ರಲ್ಲಾ ವಿಸಿಟ್ ಮಾಡಿದ್ದೆ ಅಲ್ಲಿ ವಂಡ್ರಲ್ಲ ಅಲ್ಲಿ ಕೊಚ್ಚಿಯಲ್ಲಿ ಹೋಗಿದ್ದೆ ಸೊ ಅಲ್ಲಿ ಒಂದು ವಾರ ಟ್ರಿಪ್ ಹೋಗಿದ್ದಾಗ ನಾವು ರೀಸೆಂಟ್ ಎಲ್ಲ ಫ್ರೆಂಡ್ಸೆಲ್ಲ ಸೇರಿ ವಂಡ್ರಲ್ಲಾಗೆ ಹೋಗಿದ್ವಿ ವಂಡ್ರಲ್ಲ ಅಲ್ಲೀನೂ ಸಿಕ್ಕಾಪಟ್ಟೆ ಆಡಿ ತುಂಬಾ ಎಂಜಾಯ್ ಮಾಡಿದ್ವಿ ಮತ್ತು ರಿ ರಿಮಾ ನನಗೆ ಸೊಲೋ ರೈಡಿಂಗ್ ಮಾಡಕ್ಕೆ ಅಂದರೆ ತುಂಬಾ ಇಷ್ಟ ಏಕಂದ್ರೆ ಇಂಡಿವಿಜುವಲ್ನ ಟ್ರಾವಲ್ ಮಾಡಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಏ ಯಾವ ನಾನು ನಾನು ಸ್ವತಂತ್ರವಾಗಿ ತುಂಬ ಎಕ್ಸ್ಪ್ಲೋರ್ ಮಾಡಕ್ಕೆ ಇಷ್ಟಪಡ್ತೀನಿ ನಂತರ ಅದಾದ ಮೇಲೆ ನಾನು ಇದಕ್ಕೆ ಏನಪ್ಪ ಈ ನಮ್ಮ ನಮ್ಮ ಇಂಡಿಯಾದಾಗೆ ನಾನು ತುಂಬ ನೋಡಲಿಕ್ಕೆ ತುಂಬ ಜಾಗ ಇದೆ ಅಲ್ಲಿ ನ ನಮ್ಮ ಈ ಕೊಪ್ಳದಲ್ಲಿ ಫೇಮಸ್ ಯೂಝ ಫೇಮಸ್ ಅಂದರೆ ಒಂದು ಗವಿ ಮಠ ಇಲ್ಲಿಯ ಗವಿ ಮಠ ನೋಡಲಿಕ್ಕೆ ತುಂಬ ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದ್ರೂ ಒಂದು ಎರಡರಿಂದ ಐದು ಲಕ್ಷದ ಜನವರೆಗೂ ಬರ್ತಾರೆ ಪ್ರತಿ ವರ್ಷ ಇಲ್ಲಿ ನೋಡೋದು ನಮ್ಮ ಕೊಪ್ಪಳ ಜಾತ್ರೆ ತುಂಬ ಜಾ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜರುಗುತ್ತಿದೆ ಇಲ್ಲಿ ದಾಸೋಹ ಮತ್ತು ಅದು ಊಟದ ವ್ಯವಸ್ಥೆ ಆಗಲಿ ಎಲ್ಲ ಪ್ರತಿಯೊಂದು ಫ್ರ ಫ್ರೀಯಾಗಿ ಇರುತ್ತೆ ಎಲ್ಲ ಜನ್ರಿಗೂ ಎಷ್ಟೇ ಜನ ಬರಲಿ ಎಲ್ಲರಿಗೂ ಆದಷ್ಟು ಅಡಿಗೆ ಎಲ್ಲವನ್ನೂ ಪ್ರತಿಯೊಂದು ತಯಾರು ಮಾಡಿರ್ತಾರೆ ಆಮೇಲೆ ಇಲ್ಲಿ ಟ್ರಾವ್ಲಿಂಗ್ ಅಂತ ಬಂದಿದ್ದಾಗೆ ನಾವು ಟ್ರಾವ್ಲಿಂಗಿಗೆ ಏ ಯಾವ ಜಾಗಕ್ಕಾದರೂ ಹೋ ಬೇರೆ ಕಡೆ ಎಲ್ಲಾರು ಹೋಗ್ಬೋದು ಆಮೇಲೆ ಇಲ್ಲಿ ನಮ್ಮ ಇಂಡಿಯಾದಾಗೆ ನಾನು ರೀಸ ರೀಸೆಂಟಾಗಿ ಮತ್ತೆ ಟ್ರಾವೆಲ್ ಮಾಡಿದ್ದು ಅಂದ್ರೆ ಹಂಪಿ ಹಂಪಿ ಹಂಪಿ ನಾನು ಅಲ್ಲಿ ಎಲ್ಲ ತುಂಬ ಅಡ್ಡಾಡಿದೆ ವಿರೂಪಾಕ್ಷನ ಟೆಂಪಲ್ಲಿಗೆ ಹೋಗಿದ್ದೂ ಆಯಿತು ಆಮೇಲೆ ಹಂಪಿ ಕೆ ಸ್ಟೋನ್ ಕ್ಯಾರೆಟ್ಟು ಅದು ಹಂಪಿ ರಥ ನೋಡೋದು ಆಗಲಿ ಈ ಪ್ರತಿಯೊಂದು ಇದರಲ್ಲಿ ನೋಡ್ಕೊಂಬೋದು ಎಲ್ಲ ಜಾಗನೂ ಕ ಹಂಪಿನಾಗೆ ಏನೇನಿದೆ ಎಲ್ಲವ್ನೂ ನೋಡ್ಕೊಂಡ್ಬಂದೆ ಆಮೇಲೆ ಹಂಪಿನಾಗೆ ನಾನು ಯೂಶ್ವಲಿ ನೋಡಿ ನಂಗೆ ಇಷ್ಟ ಆಗಿದ್ದು ಅಂದರೆ ಸ್ಟೋ ಸ್ಟೋನಿಂದು ಅದು ಮ್ಯೂಸಿಕಲ್ಲು ಸ್ಟೋನ್ಸ್ ಅದು ನಂಗೆ ತುಂಬಾ ಇಷ್ಟ ಆಯಿತು ಹಂಪಿಯಲ್ಲಿ ಆಮೇಲೆ ಮತ್ತು ಅದನ್ನ ನಾನೇ ಆಮೇಲೆ ಬೈಕ್ ರೈಡಿಂಗ್ ಮಾಡೋ ತಾಸು ತುಂಬಾ ಜಾಸ್ತಿ ಸೊ ಇಂಡಿಶಲ್ಲು ಟ್ರಿಪ್ಪೆಲ್ಲ ಹೋಗ್ತಾ ಇರ್ತಿ ನಾವಾಗೇ ಸೊ ಹೋಗಿದ್ದಾಗೆಲ್ಲ ಅಲ್ಲಿ ಇಲ್ಲಿ ಎಲ್ಲ ನ್ ನಿಂತ್ಕೊಂಡ್ಬಿಟ್ಟು ಹೋಗೋದೂ ಇಷ್ಟ ಆಮೇಲೆ ಸೋಲೊ ರೈಡ್ಕ್ಕಿಂತ ಅನ್ನಕಿಂತ ನನ್ನ ನನಗೆ ನಾಯಿ ಜೊತೆ ಹೋಗೋದು ತುಂಬಾ ಇಷ್ಟ ಸೋಲೊ ರೈಡೇ ಅನ್ನೋದ್ಕಿಂತ ಸೋ ನಾಯಿ ಜೊತೆಯೂ ಟ್ರಿಪ್ಪಿಂಗ್ ಹೋಗ್ಬೇಕನ್ನೋದು ತುಂಬ ಇದೆ ಸೊ ನನ್ನದೊಂದು ಅದೊಂದು ಇದೆ ಅದಾದ ನಂತರ ಆಮೇಲೆ ಇಲ್ಲಿ ಇಲ್ಲಿಯ ಟ್ರಿಪ್ಪಿಗೆಲ್ಲ ಹೋಗ್ತಾ ಇರ್ತೀನಿ ಆಗಾಗ ಸೋ ಇಲ್ಲಿ ಟ್ರಿಪ್ಗೇ ಟ್ರಿಪ್ಪಿಗೆ ನೋಡಿ ನಮ್ಮ ನಮ್ಮ ಇಂಡಿಯಾದಾಗೆ ತುಂಬ ಜಾಗನೇ ಇ ಈಗ ನೆಕ್ಸ್ಟ್ ನಾನು ಪ್ಲ್ಯಾನ್ ಮಾಡ್ತಾಯಿರೋದು ರಾಮ ಮಂದಿರ ರಾಮ ಮಂದಿರ್ಗೂ ಅಲ್ಲಿಗೆ ಹೋಗ್ಬೇಕಂತ ಇದೆ ಸೊ ಹೋಗ್ತೀನಿ ಅಲ್ಲಿ ನೆಕ್ಷ್ಟು ಹೋಗ್ಬೇಕಾದ್ರೆ ಬೈ ಟ್ರೈನ್ ಆರು ಅಥವಾ ಫ್ಲೈಟಿಂದ ಬುಕ್ ಮಾಡಬೇಕಂತ ಇದೆ ಸೊ ನೋ ಅಲ್ಲೆಲ್ಲ ರಾಮ ಮಂದಿರವನ್ನು ನೋಡ್ಬೇಕನ್ನೋದು ತುಂಬ ಇದೆ ಆಮೇಲೆ ರಿ ಮತ್ತು ಬೇರೆ ಜಾಗಕ್ಕೆ ಹೋಗಿದ್ದು ಅಂದರೆ ರೀಸೆಂಟಾಗಿ ಮೈಸೂರು ಮೈಸೂರಲ್ಲಿಯೂ ಮೈಸೂರಲ್ಲಿ ಮೈಸೂರು ಪ್ಯಾಲೇಸು ಮತ್ತು ಚಾಮುಂಡೇಶ್ವರಿ ಬೆಟ್ಟ ಅದು ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲೂ ಎಲ್ಲ ನೋಡ್ಕೊಂಡ್ಬಂದ್ವಿ ಅದು ರೀಸೆಂಟಾಗಿ ಒಂದು ಫ್ಯಾ ಮತ್ತು ಬೇರೆ ಕಡೆ ಅಂದ್ರೆ ಹೋದ ವರ್ಷ ಆ ಕಡೇ ವರ್ಷ ನಾವು ಫ್ಯಾಮ್ಲಿ ಟ್ರಿಪ್ ಹೋಗಿದ್ವಿ ಸೊ ಇಲ್ಲಿ ನಮ್ಮ ಒಂದು ಎಂಟು ಜನ ಹೋಗಿದ್ವಿ ಒಂದು ದೊಡ್ಡ ಕಾರ್ ಮಾಡ್ಕೊಂಬಿಟ್ಟು ಸೊ ಇಲ್ಲಿ ಎಲ್ಲ ಗೋಕರ್ಣ ಮುರ್ಡೇಶ್ವರ ಮತ್ತು ಸಿರ್ಸಿ ಇವೆಲ್ಲ ಜಾಗ ಎಲ್ಲ ನೋಡ್ಕೊಂಡ್ಬಂದ್ವಿ ಸೊ ಇತ್ತ ಕಡೆ ಕರಾವಳಿ ಏನೇನು ಜಾಗ ಇದೆ ಅವು ಅಷ್ಟೂ ನೋಡ್ಕೊಂಡ್ಬಂದ್ವಿ ಗೋಕರ್ಣ ಏ ಎಲ್ಲ ಜಾಗವನ್ನು ಒಂದು ವಾರ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ದೇವಸ್ಥಾನ್ದಲ್ಲೇ ಪ್ರಸಾದ ಮಾಡ್ಕೊಂಡು ಆಮೇಲೆ ನಂತರ ಎಲ್ಲಿ ನಮ್ಮ ಉಳಿಲಿಕ್ಕಾಗತ್ತೆ ಅಲ್ಲೆಲ್ಲ ಉಳ್ಕೊಂಡಿ ಸ್ ತುಂಬ ಎಂಜಾಯ್ ಮಾಡ್ಕೊಂಡ್ಬಂದ್ವಿ ಫ್ಯಾಮ್ಲಿ ಜೊತೆ ಎಲ್ಲ ಹೋಗಿದ್ದು ತುಂಬ ಖುಷಿ ಆಗಿತ್ತು ನಂತರ ಟ್ರಿಪ್ ಎರಡೆರಡು ಟ್ರಿಪ್ಪಿಗೆ ಹೋಬೇಕಂದ್ರೇ ಯೂಶ್ವಲಿ ಫ್ರೆಂಡ್ಸ್ನ ಪ್ರಿಫರ್ ಮಾಡ್ತೀವಿ ಸೊ ಫ್ರೆಂಡ್ಸ್ಕಿಂತ ಹೆಚ್ಚಾಗೀ ಫ್ಯಾಮ್ಳಿ ಜೊತೆ ಹೋದ್ರು ಒಂದು ಖುಷಿನೇ ಸೊ ಫ್ಯಾಮ್ಳಿ ಜೊತೆ ಹೋಗೋದು ನಮ್ಗೆ ಇಷ್ಟ ಅದೇ ರೀತಿಯಾಗಿ ಫ್ರೆಂಡ್ಸಿಗೂ ಇಲ್ಲ ಅಂತ ಏನೂ ಹೇಳಂಗಿಲ್ಲ ಅವರೂ ಇಷ್ಟ ಅಂದರೆ ಹೋಗೋದ್ ಅವ್ರ ಜೊತೆಗೂ ಮತ್ತೆ ಫ್ರೆಂಡ್ಸ್ ಜೊತೆ ಹೋಗಿದ್ದಾಗ ಏನಾಗುತ್ತೆ ನಾವು ಫ್ರೀಯಾಗಿ ಇರ್ತೀವಿ ಟೋಟಲಿ ಅದೇ ಫ್ಯಾಮ್ಳಿ ಜೊತೆ ಇದ್ದಿದ್ದಾಗ ಸ್ವಲ್ಪ ಕಟ್ಟಾಕಿದಂಗೆ ಆಗುತ್ತೆ ಎಲ್ಲಿ ಹೊರ್ಗಡೆ ಅಲ್ಲಿ ಇಲ್ಲಿ ಹೋಗಂಗಿಲ್ಲ ಅಲ್ಲಿ ಹೋಬೇಡ ಇಲ್ಲಿ ಹೋಗ್ಬೇಡ ಅಂತ ತುಂಬ ಇರುತ್ತೆ ಫ್ರೆಂಡ್ಸ್ ಜೊತೆ ಹೋಗಿದ್ದಾಗ ಹಂಗೆ ಆಗೋಂಗಿಲ್ಲ ಸೊ ಓಪನ್ನಾಗಿ ಇರುತ್ತೆ ನೀವು ಏನಾರೂ ಮಾಡಿರಿ ಎಂಜಾಯಿಂಗ ಎಷ್ಟಾದ್ರೂ ಮಾಡಿರಿ ಮತ್ತೇನಾರ ಏನಾರೂ ಮಾಡಿರಿ ಪ್ರತಿಯೊಂದು ನಿಮಗೆ ಫ್ರೀಡಮ್ ಇರುತ್ತೆ ಫ್ರೆಂಡ್ಸ್ ಜೊತೆ ಹೋಇದೆ ಅದೇ ಫ್ಯಾಮ್ಲಿ ಜೊತೆ ಹೋಯಿದ್ದೆ ಸ್ವಲ್ಪ ಫ್ರೀಡಮ್ ಕಮ್ಮಿ ಇರುತ್ತೆ ಅದೇ ಸೋಲೊ ರೈಡಿಂಗ್ ಹೋಗಿದ್ವಿ ಅನ್ಕೊಳ್ರಿ ಫ್ರೀಡಮ್ ಇರುತ್ತೆ ಕಟ್ಟಾಗಿದಂಗೂ ಇರುತ್ತೆ ಪ್ರತಿಯೊಂದೂ ಇರುತ್ತೆ ಏಕಂದ್ರೆ ಸೊ ನಾವೂ ತುಂಬ ಕಾಳಜಿ ವಯ್ಸ್ತೀವಿ ಒಬ್ಬರೇ ಇದೀವಿ ಒಬ್ಬರೇ ಇದೀವಿ ಅಂತೇಳಿ ಸೊ ಆ ಥರ ಏನು ಭಯ ಬೀಳೋದು ಏನೂ ಅವಶ್ಕತೆ ಇಲ್ಲ ಸೋ ಸೋಲೊ ರೈಡಿಂಗು ಎಂಜಾಯ್ ಮಾಡ್ಕೊಂಡು ಪ್ರತಿಯೊಂದು ಇದರಲ್ಲಿ ಏನು ಎಂಜಾಯ್ ಮಾಡ್ಕೊಂಡ್ಬರ್ಬೋದು ಏನೂ ತೊಂದರೆ ಇಲ್ಲ